ಹಲೋ ಸರ್ ನಮಸ್ತೆ ಸರ್ ಅದೆ ನಾ ಈಗ ತಾನೆ ನಿಮ್ಮ ಕ್ಯಾದ್ ಕ್ಯಾಬ್ ಡ್ರೈವರೂ ಕೋಲಾರ ರೈಲ್ವೇ ಟೇಷನ್ ಬಿಟ್ಟು ಬಂದ್ನಲ್ಲ ಹಾಂ ಸರ್ ಸರ್ ಅದ್ರ ಬಗ್ಗೆ ನಾವು ಕಂಪ್ಲೇಂಟ್ ಕೊಡಬೇಕು ನಾನು ದುಡ್ಡು ಕೊಟ್ಟಿರೋದು ನನಗೆ ವಾಪಸ್ ನೀವು ನೀಡಲೇಬೇಕು ಸರ್ ಸಮ್ಯಕ್ಕೆ ಕರೆಟಾಗಿ ಬಂದಿಲ್ಲ ನಾನು ಇಷ್ಟೊತ್ತಿಗೆ ನಂದು ಟ್ರೈನ್ ಇದೆ ನೀನು ಅಷ್ಟೊತ್ತಿಗೆ ನನ್ನ ಕರ್ಕೊಂಡು ಹೋಗ್ಲೇಬೇಕು ಅಂತ ನಾನು ನಿಮ್ಗೆ ಡಿಮ್ಯಾಂಡ್ ಮಾಡಿ ನಿಮ್ಗೆ ಬಂದು ಬುಕ್ ಮಾಡಿದ್ದು ಹೌದು ಸರ್ ನನ್ನ ಶೆಡ್ಯೂಲ್ ನಾ ಅರ್ಜೆಂಟ್ ಇವಾಗ ನಾ ಬೆಂಗ್ಳೂರು ಹೋಗ್ಬೇಕು ಹಾಂ ಸರ್ ನಾನು ಬೆಂಗ್ಳೂರು ಹೋಗಬೇಕು ನಮ್ಗೆ ಇವಾಗ್ರೇ ಟ್ರೈನ್ ಮಿಸ್ ಆಯಿತು ಇನ್ನು ಬಸಸ್ ಬಂದ್ರೂ ಅಲ್ಲಿ ನಂಗೆ ಮೀಟಿಂಗ್ ಕ್ಯಾನ್ಸಲ್ ಆಗುತ್ತೆ ನಾನೋಗಿ ನನ್ನ ಪ್ರಯೋಜನ ಇಲ್ಲ ಇವತ್ತು ನನಗೆ ನಿಮ್ಮ ಒಂದು ಸಂಸ್ಥೆಯಿಂದ ನನಗೆ ಒಂದು ಲಕ್ಷ ರೂಪಾಯಿ ಲಾಸು ಸರ್ ಹಾಂ ನನ್ನ ಮೀಟಿಂಗ್ ಲಾಸ್ ಆಯಿತು ಇವಾಗ ಒಂದು ಲಕ್ಷ ರೂಪಾಯಿ ಯಾರು ನನ್ಗೆ ತಂದ್ಕೊಡ್ತಾರೆ ನಿಮ್ಮ ಡ್ರೈವರ್ಗೆ ಮ್ಯಾನಸ್ ಇಲ್ಲ ಏನು ಸರ್ ಅದು ಓಡಿಸೋದು ಎತ್ತಿನ ಬಂಡಿ ಓಡ್ಸ್ದಂಗೆ ಓಡಿಸ್ಕೊಂಡ್ಬರ್ತನೆ ಬೇಗ ನಡೀರಿ ನನ್ನ ಟೈಮ್ ಆಯಿತು ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ನಿಮಗೆ ಸರ್ ಏನು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಂದ ರೈಲ್ವೇ ಟೇಷನ್ಗೆ ಮೂವತ್ತು ನಿಮಿಷ ಹೋಗಬೇಕ ಸರ್ ಅದೂ ಬೇರೆ ನನ್ನ ಅಡ್ವಾನ್ಸ್ ಆಗಿ ನಿಮ್ಗೆ ಬುಕ್ ಮಾಡ್ಕೊಂಡಿದ್ದೀನಿ ನಿಮ್ಮ ನಿಮ್ಮಲ್ಲಿ ಕಾರನ್ನು ಕ್ಯಾಬನ್ನ ನಾನು ಅಡ್ವಾನ್ಸ್ ಆಗೆ ಬುಕ್ ಮಾಡ್ಕೊಂಡಿದ್ದೀನಿ ಅದೂ ಬುಕ್ ಮಾಡೋವಾಗೆ ನಿಮ್ಗದು ಅದೂ ಕಸ್ಟಮರ್ ಕಾಲ್ ಮುಖಾಂತರ ನಿಮ್ಗೆ ಕಾಲ್ ಮಾಡಿ ಹೇಳಿದ್ದೀನಿ ಸರ್ ಹಿಂಗೆ ನಾನು ಬರ್ತಾಯಿದ್ದೀನಿ ನನ್ಗೆ ಮೂವತ್ತು ನಿಮಿಷ ಗ್ಯಾಪ್ ಇದೆ ಮೂವತ್ತು ನಿಮ್ಷ್ದಲ್ಲಿ ನನ್ನ ಕರ್ಕೊಂಡೋಗಿ ನೀವು ರೈಲ್ವೇ ಟೇಷನ್ಗೆ ಬಿಡಬೇಕು ಅಂತ ಹಾಂ ಸರ್ ಕೋಲಾರ ಬಸ್ ಸ್ಟ್ಯಾಂಡಿಂದ ಆಟೋನು ಆಟೋನು ಹತ್ತು ನಿಮ್ಷ್ದಲ್ಲಿ ಕರ್ಕೊಂಡ್ಬಂದು ಬಿಡ್ತಾನೆ ಅಂಥದು ನೀವು ಕಾರಲ್ಲಿ ಮೂವತ್ತು ನಿಮಿಷ ತೊಗೊಂಡಿದ್ದೀರಲ್ಲ ಸರ್ ನಿಮ್ಮ ಓನರು ನಿಮ್ಮ ಡ್ರೈವರು ಹೌದು ನಾನು ನಿಮ್ಮ ಕ್ಯಾಬ್ಗೇನೂ ನನ್ನ ಐನೂರ್ರೂಪಾಯಿ ನಾನು ಫೇ ಮಾಡಿದೀನೋ ಐನೂರ್ರೂಪಾಯಿ ಪೂರ್ತಿ ನನಗೆ ಅಮೌಂಟ್ ರಿಟನ್ ಆಗ್ಬೇಕು ಅಷ್ಟೆ ಅದೇಗೆ ಆಗಲ್ಲ ಅಪ್ಲೈ ಮಾಡಿದ್ಮೇಲೆ ನಾನು ನಿಮ್ಮ ನೆಗೆಟಿವ್ ರಿವ್ಯೂವ್ ಕೊಡ್ತೀನಿ ನಾನು ನಿಮಗೆ ಇದರಲ್ಲಿ ಕಂಪ್ನಿಗೆ ಕಂಪ್ಲೇಂಟ್ ಮಾಡ್ತೀನಿ ನಾನು ಹೌದು ಸರ್ ನನ್ನ ಮಿಸ್ಸಾಗಿದೆ ಕರೆಟ್ ಟೈಮ್ ನೀವು ರೀಚ್ ಆಗಿಲ್ವಲ್ಲ ಗೊತ್ತಿಲ್ಲ ಸರ್ ನನ್ನ ಅಮೌಂಟ್ಗೆ ನೀವು ಇದು ಮಾಡಿ ಗೊತ್ತಿಲ್ಲ ನೀವೂ ಅವ್ನು ಕ್ಯಾಬ್ ಡ್ರೈವರ್ನ ಏನಾದ್ರೂ ಮಾಡ್ಕೊಳ್ಳಿ ಅವ್ನು ಕೆಲಸದಿಂದಾದ್ರೂ ತೆಗೆದ್ಬಿಡಿ ಇಲ್ಲ ಅವ್ನು ಇನ್ಕ್ರಿಮೆಂಟ್ ಆದರೂ ಕಟ್ ಮಾಡಿ ಇಲ್ಲ ಅವ್ನು ಸಸ್ಪೆಂಡ್ ಆದರೂ ಮಾಡಿ ಅದು ನಿಮ್ಗೆ ಬಿಟ್ಟಿದ್ದು ಅದಕ್ಕೂ ನನಗೂ ಸಂಬಂಧ ಇಲ್ಲ ನಮ್ಮ ಟೈಮಿಂಗ್ಸ್ಗೆ ನೀವೂ ರೆಸ್ಪಾನ್ಸ್ ಮಾಡಿಲ್ಲ ಇದ್ರ ಬಗ್ಗೆ ನಾ ನಿಮ್ಗೆ ಕಂಪ್ಲೇಂಟ್ ಕೊಡ್ತಾಯಿದ್ದೀನಿ ನನ್ನ ಅಮೌಂಟು ನನಗೆ ರಿಟನ್ ಮಾಡಿ